ಇಪ್ಪತ್ತನಾಲ್ಕು ಡಿಸೆಂಬರ್ ಸಾವಿರ್ದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತಾರು ನವೆಂಬರ್ ಸಾವಿರ್ದ ಒಂಬೈನೂರ ಐವತ್ತ ಐದು ಹದಿನೆಂಟು ಸೆಪ್ಟೆಂಬರ್ ಸಾವಿರ್ದ ಒಂಬೈನೂರ ತೊಂಬತ್ತ ಮೂರು ಹನ್ನೆರಡು ಜುಲೈ ಸಾವಿರ್ದ ಒಂಬೈನೂರ ಅರವತ್ತ ಎಂಟು ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಎರಡು